ಹಾಂ ಹೌದು ಸರ

ಹಾಂ ಹೌದು ಸರ ಹಾಂ ಹೇಳಿ ರೀ ಸರ ಏನೇನು ಬೇಕು ಹೇಳಿ ರೀ ಸರ ನಾ ಲೀಸ್ಟ್ ಮಾಡ್ಕೊತೀನಿ ಹಾಂ ಸರ್ ಐದು ಕೆಜಿ ಸಕ್ರೆ ರೀ ಐದು ಲೀಟ್ರ್ ಸನ್ರಿಚ್ ಸರ್ ಹ್ಞೂ ರೀ ಹ್ಞೂ ಮೂರು ಲೀಟ್ರ್ ರುಚಿ ಗೋಲ್ಡ್ ಸರ ಹ್ಞೂ ಸರ ಒಂದು ಪ್ಯಾಕೇಟ್ ರೈಸ್ ರೈಸ್ ಯಾವ್ದು ಕೊಡಣ ಸರ ಜೀರಾ ಕೊಡುದೇನು ಸರ ಸ್ಟೀಮ್ ರೈಸ್ ಕೊಡುಣ ಸರ ಹೌದಾ ಸರ ಹಾಂ ಚಲೋ ಐತೆ ನೋಡಿ ಸರ ಫಸ್ಟ್ ಕ್ವಾಲಿಟಿ ಐತೆ ಸರ್ ಮಸ್ತ್ ಐತ್ರಿ ಕೊಡ್ತೀವಿ ರೀ ಹಾಂ ಸರ್ ಆದರೂ ಕೊಡಣ್ ಸರ್ ಹ್ಞೂ ಸರ್ ಓಕೆ ಆಯ್ತು ರೀ ಐದು ಕೆಜಿ ತೊಗರಿಬೇಳೆ ಹ್ಞೂ ಸರ್ ಎರಡು ಕೆಜಿ ಶೇಂಗಾಕಾಳು ಸರಿ ಸರ್ ಹ್ಞೂ ರೀ ಅರ್ಧ ಲೀಟ್ರ್ ಕೊಬ್ಬರಿ ಎಣ್ಣೆ ಸರಿ ಸರ್ ಒಂದು ಪ್ಯಾರಾಶೂಟ್ ಕೊಡೂಣ್ ಸರ ಹಾಂ ಸರ್ ಹ್ಞೂ ರೀ ವೀಲ್ ಆ್ಯಕ್ಟಿವ್ ಸೋಪ್ ಪೌಡ್ರು ಓಕೆ ಸರ್ ಹ್ಯಾಂಡ್ ವಾಶ್ ಏನು ಸರ ಮಷಿನ್ ವಾಶ್ ಸರ ಸರಿ ಸರ್ ಹ್ಞೂ ಸರ್ ಓಕೆ ಸರ್ ಹತ್ತು ರೂಪಾಯ್ದು ವೀಲ್ ಆ್ಯಕ್ಟಿವ್ ಹಾಂ ಬಾರ್ ಸರ್ ಒಂದು ಹಾಂ ಸರ್ ವಾಶಿಂಗ್ ಬಾರ್ ಹ್ಞೂ ಸರ್ ಪಿಂಕ್ ಕಲರ್ ಡವ್ ಸೋಪ್ ಹ್ಞೂ ಸರ್ ಹೆಡ್ ಆ್ಯಂಡ್ ಶೋಲ್ಡ್ರು ಶಾಂಪು ಒಂದು ಬಾಟ್ಲು ಕೊಡ್ಲೇನು ಸರ್ ಪ್ಯಾಕೇಟ್ ಒಂದು ಸರ ಕೊಟ್ಬಿಡ್ತೀನಿ ಸರ ಓ ಓಕೆ ಸರ್ ಹಾಂ ಸರ ಡೆಟಾಲ್ ಎರಡು ನೂರು ಗ್ರಾಮ್ ಡೆಟಾಲ್ ಸರ್ ಹ್ಞೂ ಸರ್ ಸರಿ ಸರ್ ಫಿನಾಯ್ಲ್ ಹಾಂ ಸರ್ ಹಾರ್ಪಿಕ್ ಕೊಡ್ಲೆ ಸರ ಹಾಂ ಓಕೆ ಸರ್ ಹ್ಞೂ ರಿ ಚಾ ಪುಡಿ ಇದು ರೆಡ್ ಲೇಬಲ್ ಚಲೋ ಐತೆ ನೋಡಿ ಸರ ಹಾಂ ಸರ್ ಹಾಂ ಸರ್ ಚಲೋ ಐತೆ ಸರ್ ಮಸ್ತ್ ಐತ್ರಿ ಫ ಫಸ್ಟ್ ಕ್ವಾಲಿಟಿ ಮಸ್ತ್ ಐತೆ ಸರ ರೆಡ್ ಲೇಬಲ್ ಮಸ್ತ್ ಐತೆ ಚಲೋ ಐತ್ರಿ ಹಾಂ ಸರ್ ಒಂದು ಕೆಜಿ ರೆಡ್ ಲೇಬಲ್ ಹಾಂ ಸರ್ ಓಕೆ ಸರ್

ಹಾಂ ಸರ್ ಒಂದು ಕೆಜಿ ಹುಣಿಸೆಹಣ್ಣು ಹಾಂ ಸರ್ ನಮ್ಮ ಕಡೆ ಗೋಧಿಹಿಟ್ಟು ಸದ್ಯಕ್ಕೆ ಆಶೀರ್ವಾದ್ ಚಲೋ ಐತೆ ನೋಡಿ ಸರ ಮಸ್ತ್ ಐತ್ರಿ ಹಾಂ ಆಶಿರ್ವಾದ್ ಅನ್ನಪೂರ್ಣ ಐತೆ ಸರ ಅನ್ನಪೂರ್ಣ ಸರ ಹ್ಞೂ ಸರ ಹತ್ತು ಕೆ ಜಿದು ಐತೆ ಸರ ಐದು ಕೆ ಜಿದು ಐತೆ ರೀ ಹಾಂ ಸರ್ ಐತೆ ಸರ ಹತ್ತು ಕೆ ಜಿದು ಐತೆ ಸರ ಕೊಡ್ತಿವಿ ಸರ್ ಹೋಮ್ ಡಿಲಿವರಿ ಐತೆ ರೀ ಕೊಡ್ತಿವಿ ಹಾಂ ಸರ್ ಹಾಂ ಸರ್ ಓಕೆ ಸರ್ ಹ್ಞೂ ರಿ ಹಾಂ ಮಾಡಿರಿ ಸರ ನೀವು ಫೋನ್ಪೇ ಮಾಡಿ ಸರ್ ನಡಿತೈತೆ ಅದ್ಕೇನು ಇದಿಲ್ಲರಿ ಫೋನ್ಪೇನಾರೂ ಮಾಡಿರಿ ಇಲ್ಲ ನಾವು ಹೋಮ್ ಡೆಲಿವರಿ ಕೊಟ್ಟಾಗ ಕ್ಯಾಶರೂ ಕೊಡಿರಿ ಸರ್ ನಡಿತೈತೆ ರೀ ಓಕೆ ಸರ್ ಹ್ಞೂ ಸರ್ ಆಯ್ತು ಆಯ್ತು ಸರ್ ಹಾಂ ಸರ್ ಓಕೆ ಸರ್ ತ್ಯಾಂಕ್ ಯು ಸರ್